ಹಾಂ ಹಲೋ ಹಲೋ ಯಾರು ಮಾತಾಡುದು ಹಾಂ ಹೇಳಿ ವಿಕಾಸ್ ಯಾ ಯಾವ ಬ್ರ್ಯಾಂಚು ಯಾವೂರು ಯಾವೂರು ಅಲ್ಲಲ್ಲ ನೀವು ಕೆಲಸ ಮಾಡ್ತಿರೋದು ಯಾವ ಬ್ರ್ಯಾಂಚಲ್ಲಿ ಅಪ್ಪ ಹಾಂ ಹೇಳಿ ಹೇಳಿ ಹ್ಞೂ ಏನಾಗಬೇಕಿತ್ತು

ಅಲ್ಲಪ್ಪ ನಾವು ಮೊದಲೇನೆ ಸ್ಯಾಲ್ರಿ ಇಷ್ಟೇ ಒಂದು ವರ್ಷ ಟ್ರೈನಿಂಗ್ ಪಿರಿಡ್ ಇರುತ್ತೆ ಇಷ್ಟೆ ಕಂಪಲ್ಸರಿ ಸ್ಯಾಲ್ರಿ ಅಂತನು ಹೇಳಿದ್ವಲ್ಲವಾ ಅಲ್ಲಪ್ಪ ನಾವು ಮದ್ಲೆಗು ನಾವು ನಿಮಗೆ ಇದೂ ಕಳಸ್ದಾಗ ನಿಮ್ಗ ಅಪಾಯಿಂಟ್ಮೆಂಟ್ ಲೇಟ್ರ್ ಕಳಸ್ದಾಗ ನೀವು ಅದು ಹಸೆಪ್ಟ್ ಮಾಡ್ಕೊನುವಾಗ ನಿಮಗೆ ಪೂರ್ತಿ ಗೈಡ್ಲೈನ್ಸ್ ಕೊಟ್ಟಿದ್ವಲ್ಲವಾ ಒಂದು ವರ್ಷ ಆದ್ಮೇಲೆ ಚೇಂಜ್ ಆಗತ್ತೆ ಸ್ಯಾಲ್ರಿ ಅಲ್ಲಾ ನಾವು ಗೈಡ್ಲೈನ್ಸಲ್ಲಿ ಮೊದಲೇ ಕೊಟ್ಬಿಟ್ಟಿದ್ದೀವಿ ಇಷ್ಟು ಮಂತಿಗೆ ಇಷ್ಟು ಸ್ಯಾಲ್ರೀ ಒನ್ ಇಯರ್ ಟ್ರೈನಿಂಗ್ ಪಿರಡ್ ಇರುತ್ತೆ ಟ್ರೈನಿಂಗ್ ಪಿರಡ್ ಆದ್ಮೇಲೆ ನಿಮ್ಗೇ ಉ ಇಲ್ಲಿ ಉಳ್ಕಂಡರೆ ಇಷ್ಟು ಸ್ಯಾಲ್ರಿ ಇನ್ಕ್ರಿಮೆಂಟ್ ಅಂತಂದು ಹೇಳಿ ಅವ ಮೊದಲೇನೆ ಮಾಡಿದ್ದೀವಿ ವರ್ಕಿಂಗ್ ಅವರ್ಸ್ ಬಗ್ಗೆ ಹೇಳ್ಬಕಂದರೆ ಒಂಬತ್ತರಿಂದ ನಾಲಕ್ಕುವರಿಯ ಮಟ್ಟ ನೀವು ವರ್ಕ್ ಮಾಡ್ತೀರ ಅಲ್ಲವಾ ಮತ್ತು ಇಲ್ಲಿ ವರ್ಕಿಂಗ್ ಅವರ್ಸಲ್ಲಿ ಮಿಡಲ್ ಮಿಡಲ್ಲು ನೀವು ಗ್ಯಾಪ್ ತಗೊಳ್ತಿರಲ್ಲವಾ ಹ್ಞೂ ಮತ್ತು

ಜಾಸ್ತಿ ಅವರ್ ವರ್ಕ್ ಮಾಡೋದ ಅಂತ ಏನಿಲ್ಲಾ ನೀವು ಒಂದು ವರ್ಷ ಮಾತ್ರ ಕಂಪಲ್ಸರೀ ಕಾನ್ಸ್ಸ್ಟೆಂಟ್ ಸ್ಯಾಲ್ರಿನೆ ಇರತ್ತೆ ನಿಮಗೆ ಏನು ಚೇಂಜಸ್ ಇರದಿಲ್ಲ ಬಟ್ ಮುಂದೆ ನೀವು ಈ ಈ ನಾವು ಕೊಡ್ತಿರೊ ಸ್ಯಾಲ್ರಿಯಲ್ಲೀ ಒಂದು ವರ್ಷ ಆದ್ಮೇಲೆ ನಿಮಗೆ ಇನ್ಕ್ರಿಮೆಂಟಲ್ ಸ್ಯಾಲ್ರಿ ಕೊಡ್ತೀವಿ ನಾವು ಅಂದರೆ ಇನ್ಕ್ರಿಮೆಂಟಲ್ ಅಂದರೆ ವರ್ಷಕ್ಕೆ ಇಷ್ಟು ಆರು ತಿಂಗಳಿಗೆ ಇಷ್ಟು ಅಂತ ಇನ್ಕ್ರಿಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮದು ಪ್ರೋಗ್ರೆಸ್ಸು ಸ್ಯಾಲ್ರಿನು ಅಂದರೆ ನೀವು ಎಷ್ಟು ಅವರ್ಸ್ ವರ್ಕ್ ಮಾಡ್ಬೇಕು ಅಂತಿರಿ ಅಷ್ಟು ಅವರ್ಸ್ ವರ್ಕ್ ಮಾಡಿ ನಿಮ್ಮ ಸ್ಯಾಲ್ರಿ ತಗೋಳಿ ಆದರೆ ಏನಾದರು ಪ್ರಾಬ್ಲಮ್ ಇದಿಯ ಮತ್ತು ಸ್ಯಾಲ್ರಿ ಬಗ್ಗೆ

ಹಾಂ ಓಕೆ ಓಕೇ ನೋಡಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಿಮ್ಮ ಒಂದು ಬ್ರ್ಯಾಂಚ್ಗೆ ಹಾಕು ಎಚ್ ಆರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡವರು ಅವರ ತಾಯಿ ತಿರ್ಕಂಡಿದರೂ ಹಾಗಾಗಿ ಸೊಲ್ಪ ಲೇಟ್ ಆಗಿದೆ ಈ ಸರ್ತಿ ಮುಂದಿನ ಸರ್ತಿ ಆ ಥರ ಆಗೋದಿಲ್ಲ ನಿಮ್ದು ಎಂಪ್ಲಾಯರ್ ಐಡಿ ಅದನ್ನ ನನಗೆ ಮೇಲ್ ಮಾಡ್ಬಿಡಿ ಆಯಿತಾ ಹಾಂ ನಾ ನೋಡ್ಕೊತೀನಿ ಮುಂದಿಂದು ಆಯಿತಾ ಸರಿ ಸರಿ ಅಪ್ಪ

ನೀವು ಈಗ ಅಲ್ಟ್ರ್ನೇಟಿವ್ ವರ್ಕ್ ಅಂದರೆ ಎಚ್ ಆರ್ ಡಿಪಾರ್ಟ್ಮೆಂಟು ಈ ಥರ ವರ್ಕ್ ಮಾಡ್ಬೋದು ಆದರೆ ನಿಮ್ದು ಕ್ವಾಲಿಫಿಕೇಷನ್ ಇರ್ಬೇಕು ಅಷ್ಟೆ ಆಯಿತಾ ಹ್ಞೂ ಅದರ್ದು ಬೇಸಿಸ್ ಮೇಲೆ ನಾವು ನಿಮ್ಮನ್ನ ಹ್ಞೂ ಇಲ್ಲಲ್ಲಪ್ಪ ಅದಕ್ಕೆ ಬೇರೆ ಥರ ನೀವು ಇಂಟ್ರೀವ್ ಕೊಡಬೇಕಾಗುತ್ತೆ ಹ್ಞೂ ಹಾಂ ಹಾಂ ನಿಮ್ಗ ಅದ್ರ ಬಗ್ಗೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಶನ್ಸ್ ಬಗ್ಗೆ ನಾವು ಮಾತಾಡ್ತಿವಲ್ಲವಾ